ಇಪ್ಪತ್ತೇಳು ಮಾರ್ಚ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಮೂವತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಐವತ್ತ ಒಂದು ಎರಡು ಅಕ್ಟೋಬರ್ ಎರಡು ಸಾವಿರ ಹನ್ನೆರಡು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹನ್ನೊಂದು ಮಾರ್ಚ್ ಹತ್ತೊಂಬತ್ತು ನೂರ ತೊಂಬತ್ತ್ನಾಲ್ಕು